ನಮ್ಮ ಹಳ್ಳಿಯಲ್ಲಿ ಯಾರಿಗಾದರೂ ನಾಯಿ ಕಚ್ಚಿದರೆ ಮೊದಲು ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತೇವೆ ಏಕೆಂದರೆ ವೈದ್ಯರು ಕೊಡುವ ಚಿಕಿತ್ಸೆಯ ಮ್ ಮೂಲಕ ಅವರು ಗುಣ ಪಡುತ್ತಾರೆಂದು ಹಾಗೆಯೇ ವೈದ್ಯರ ಬಳಿ ಹೇಳಬೇಕು ಯಾವ ನಾಯಿ ಕಚ್ಚಿದೆ ಎಂದು ಏಕೆಂದರೆ ಅವರು ಕೊಡುವ ಇಂಜೆಕ್ಷನ್ ಆ ಕಡಿತದ ಮೇಲೆ ಪರಿಣಾಮ ಬೀರಬೇಕು ಇಲ್ಲವಾದರೆ ಅವರು ಭೀಕರ ತೊಂದರೆಗೆ ಉಂಟಾಗುತ್ತಾರೆ ಈಗಿನ ಇತ್ತೀಚಿಗೆ ನಡೆದ ಒಂದು ಘಟನೆ ಏನೆಂದರೆ ಚಿಕ್ಕ ಮಗುವಿಗೆ ನಾಯಿ ಕಚ್ಚಿ ಆ ಮಗು ನೀರಿನಿಂದ ತುಂಬಾ ದೂರವಿದೆ ಆ ಮಗುವಿಗೆ ನೀರನ್ನು ಕಂಡರೆ ಭಯ ಉಂಟಾಗುತ್ತದೆ ನೀರನ್ನು ಆ ಮಗುವಿನ ಹತ್ತಿರ ತೆಗೆದುಕೊಂಡು ಹೋದರೆ ಆ ಮಗು ಕಿರುಚಾಡಿ ಆ ನೀರನ್ನು ಎಚ್ ಎರಚಲು ಪ್ರಯತ್ನಿಸುತ್ತದೆ ಏಕೆಂದರೆ ಇದು ನಾಯಿ ಕಚ್ಚಿ ಆ ಮಗುವಿಗೆ ಪರಿಣಾಮ ಬೀರಿದೆ ಹಾಗೆಯೇ ನಾಯಿ ಕಚ್ಚಿದರೆ ಅವರಿಗೆ ಹೊಟ್ಟೆಯ ಸುತ್ತಲೂ ಹದಿನಾರು ಇಂಜೆಕ್ಷನ್ ಕೊಡಿಸಬೇಕೆಂದು ಹೇಳುತ್ತಾರೆ ಹಾಗೇ ಮಾಡಬೇಕು ಹಾಗೆ ನಾಯಿ ಕಚ್ಚಿದವರು ಪಥ್ಯವು ಮಾಡಬೇಕು ಪಥ್ಯವು ಎಂದರೆ ಅವರು ಬದನೆಕಾಯಿ ಗಿಣ್ಣು ಈ ರೀತಿ ಪದಾರ್ಥಗಳನ್ನು ಕೆಲವು ವರ್ಷಗಳು ತಿನ್ನಲೇಬಾರದು ಏಕೆಂದರೆ ಅದರಿಂದ ಅವರಿಗೆ ಏನಾದರೂ ಅಲರ್ಜಿ ಉಂಟಾಗಬಹುದು ಎನ್ನುವ ನಂಬಿಕೆ ಇದೆ ಹಾಗೆಯೇ ನಾಯಿ ಕಚ್ಚಿದರೆ ನಾಟಿ ಔಷಧಿಗಳನ್ನೂ ಕೂಡ ಕೊಡಿಸುತ್ತಾರೆ ನಾಟಿ ಔಷಧಿ ಕೊಡಿಸಿದರೂ ಕೂಡ ಗುಣವಾಗುತ್ತದೆ ಇಲ್ಲವಾದರೆ ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಾರೆ ಹಾಗೆಯೇ ಅವರನ್ನು ಗಂಟೆಗಟ್ಟಲೆ ಅವರ ಅವರ ಅವರ ವರ್ತನೆಗಳನ್ನು ಗಮನಿಸುತ್ತಿರುತ್ತಾರೆ ಏಕೆಂದರೆ ಗಂಟೆಗಂಟೆಗೂ ಕೂಡ ಅವರ ವರ್ತನೆಗಳು ಬದಲಾಗವು ಬದಲಾಗುತ್ತದೆ ಹಾಗೆಯೇ ಅವರು ತುಂಬಾ ನೋವನ್ನು ಅನುಭವಿಸುತ್ತಿರುತ್ತಾರೆ ಯಾವ ನಾಯಿ ಕಚ್ಚಿದೆ ಎಂದು ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟವಾಗಬೌದು ಹಾಗೆಯೇ ವೈದ್ಯರು ಅವರಿಗೆ ಕಚ್ಚಿರುವ ನಾಯಿಯ ಜೊಲ್ಲನ್ನು ಅವರ ದೇಹದಿಂದ ತೆಗೆಯಲು ತುಂಬಾ ಪ್ರಯತ್ನಪಡುತ್ತಾರೆ ಹೀಗೆ ನಮ್ಮ ಹಳ್ಳಿಯಲ್ಲಿ ತುಂಬ ಜನರು ನಾಯಿ ಕಚ್ಚಿ ಕಚ್ಚಿಸಿಕೊಂಡಿದ್ದಾರೆ ಏಕೆಂದರೆ ನಮ್ಮ ಹಳ್ಳಿಗೆ ಒಂದು ಬಾರಿ ಒಂದು ಹುಚ್ಚು ನಾಯಿ ಬಂದಿತ್ತು ಆ ನಾಯಿ ಕೆಲ ನಾಯಿಗಳಿಗೆ ಕಚ್ಚಿ ಎಲ್ಲ ನಾಯಿ ಕೂಡ ಅದರಂತೆ ಆದವು ಹಾಗಾಗಿ ಜನರು ಕಂಡಲ್ಲಿ ಆ ನಾಯಿಗಳು ಅವರ ಮೇಲೆ ದಾಳಿ ಮಾಡಿ ಕಚ್ಚುತ್ತಿದ್ದವು ಈ ಕಥೆ ತುಂಬಾ ದಿನದ್ದಾಗಿದೆ ಹಾಗೆಯೇ ನಮ್ಮ ಜನರು ಎಂದಿಗೂ ಅದನ್ನು ಮರೆಯದ ಒಂದು ಕಥೆಯಾಗಿದೆ ಧನ್ಯವಾದ